ಶಿವಮೊಗ್ಗವು ಒಂದು ಸುಂದರವಾದ ಪ್ರವಾಸಿ ತಾಣ ಇಲ್ಲಿ ಬೇರೆ ಊರಿಂದ ಕೂಡ ಇಲ್ಲಿನ ಪರಿಸರದ ಸೊಬಗನ್ನು ನೋಡಲು ಜನ ಬರ್ತಾರೆ ಅಂಥ ಪ್ರವಾಸಿಗರಿಗೆ ಇಲ್ಲಿ ಸುತ್ತಾಡಲು ಹಾಗೂ ನೋಡಲು ತುಂಬ ಸ್ಥಳಗಳಿವೆ ಇಲ್ಲಿನ ಪ್ರದೇಶಗಳಿಗೆ ಕೇವಲ ಬೇರೆ ಊರಿನ ಪ್ರವಾಸಿಗರಲ್ಲದೇ ಹಳ್ಳಿಯ ಸ್ಥಳೀಯ ಪ್ರವಾಸಿಗರು ಕೂಡ ಬರ್ತಾರೆ ಅಲ್ಲಿನ ಜನರು ತಮ್ಮ ದಿನನಿತ್ಯದ ಒತ್ತಡಗಳಿಂದ ಹೊರಬರಲು ಈ ಪ್ರವಾಸಿ ತಾಣಗಳು ಸಹಾಯ ಮಾಡ್ತದೆ ಇಂಥ ಪ್ರವಾಸಿ ತಾಣಗಳಲ್ಲಿ ಜೋಗ ಜಲಪಾತ ಕೊಡಚಾದ್ರಿ ಬೆಟ್ಟ ದಬ್ಬೆ ಫಾಲ್ಸ್ ಅದಲ್ಲದೇ ಭದ್ರ ಬ ಭದ್ರ ಅಭಯಾರಣ್ಯ ತಾವರೆಕೊಪ್ಪ ಅಭಯಾರಣ್ಯಗಳಲ್ಲಿ ಸಫಾರಿ ಮಾಡುವ ಮೂಲಕ ಇಲ್ಲಿನ ಕಾಡುಪ್ರಾಣಿಗಳನ್ನು ನೋಡ್ಬೌದು ಮತ್ತು ಅವುಗಳ ಬಗ್ಗೆ ತಿಳ್ದ್ಕೊಳ್ಬೌದು ಆಯಿತಾ ಇವುಗಳು ಹಳ್ಳಿ ಪ್ರದೇಶದಲ್ಲಿ ಮನೋರಂಜನೆಯನ್ನು ನೀಡಿ ನೀಡಿದರೆ ಪಟ್ಟಣದಲ್ಲಿಯೂ ಸಹ ವಿವಿಧ ರೀತಿಯ ಮನೋರಂಜನೆಯ ವ್ಯವಸ್ಥೆಗಳಿವೆ ಉದಾಹರಣೆಗೆ ಸಾಮಾನ್ಯವಾಗಿ ಪಟ್ಟಣಗಳಲ್ಲಿ ಚಿತ್ರಮಂದಿರಗಳು ಶಾಪಿಂಗ್ ಮಾಲ್ಗಳು ಮುಂತಾದ ಕಡೆಗಳಲ್ಲಿ ಜನರು ಮನೋರಂಜನೆಯನ್ನು ಹೊಂದುತ್ತಾರೆ ಶಾಪಿಂಗ್ ಮಾಲ್ಗಳಲ್ಲಿ ಕೇವಲ ಖರೀದಿ ಮಾತ್ರವಲ್ಲದೇ ಅಲ್ಲಿ ಒಂದಷ್ಟು ಆಟವಾಡ್ಬೌದು ಮತ್ತು ಅವುಗಳಲ್ಲಿ ಯಾವುದೇ ವಯಸ್ಸಿನ ಮಿತಿಯಿಲ್ಲದೇ ಯಾರು ಕೂಡ ಆಟವಾಡಲು ಹೋಗ್ಬೌದು ಹಳ್ಳಿಯ ಜನರು ತಮ್ಮ ಕೃಷಿ ಚಟುವಟಿಕೆ ಮುಗಿಸಿದ ನಂತರ ತಮ್ಮ ಸಮಯ ಕಳೆಯಲು ವಿವಿಧ ರೀತಿಯ ಸಮಾರಂಭಗಳನ್ನು ಮಾಡ್ತಾರೆ ಅವುಗಳಲ್ಲಿ ದೇವಸ್ಥಾನಗಳಲ್ಲಿ ನಡೆಯುವ ವಾರ್ಷಿಕ ಜಾತ್ರೆ ಇರ್ಬೌದು ಇವು ಸಾಮಾನ್ಯವಾಗಿ ಒಂದು ವಾರದಿಂದ ಒಂದು ತಿಂಗಳವರೆಗೆ ನಡಿತ್ತದೆ ಆಯಿತಾ ಇವುಗಳು ಶಿವಮೊಗ್ಗದಲ್ಲಿ ಇರುವ ಮನೋರಂಜನೆ ವ್ಯವಸ್ಥೆ